ಹಲೋ ಇದು ಉಬರ್ ಕ್ಯಾಬ್ ಅಲ್ವಾ ನಾನು ಆಕಾಶ್ ಅಂತ ಶಿಕಾರಿಪುರದಿಂದ ಮಾತಾಡ್ತಾ ಇದ್ದೇನೆ ನಾನು ಬೆಳಿಗ್ಗೆ ಹತ್ತು ಗಂಟೆ ಹೊತ್ತಿಗೆ ಈ ಉಬರ್ ಕ್ಯಾಬ್ ಬುಕ್ ಮಾಡಿದ್ದೇನೆ ಸರ್ ಈಗಾಗಲೇ ಸಮಯ ಹತ್ತು ನಲ್ವತ್ತೈದಾಗಿದೆ ಆದರೂ ಇಲ್ಲಿಯವರೆಗೆ ನಿಮ್ಮ ಕ್ಯಾಬ್ ನನ್ನ ನಾನು ಯಾವ ಪ್ಲೇಸ್ ಸ್ಥಳಕ್ಕೆ ಹಾಕಿದ್ದೇನೆ ಆ ಸ್ಥಳಕ್ಕೆ ಇನ್ನೂ ಕೂಡ ಬಂದಿಲ್ಲ ನಾನು ಶಿವಪ್ಪನಾಯಕ ಮ್ಯೂಸಿಯಂಗೆ ಈ ಕ್ಯಾಬ್ ಬುಕ್ ಮಾಡಿರೋದ್ರಿಂದ ಅಲ್ಲಿಗೆ ಹೋಗ್ಲಿಕ್ಕೇನೇ ಇಲ್ಲಿಂದ ಸಾಧಾರಣ ಒಂದು ಗಂಟೆ ಜಾಸ್ತಿ ಬೇಕು ಸರ್ ಈಗಾಗಲೇ ನಾನಿಲ್ಲಿ ನಲ್ವತ್ತೈದು ನಿಮಿಷವನ್ನು ಇಲ್ಲಿ ಕಳೆದಿದ್ದೇನೆ ವ್ಯರ್ಥ ಮಾಡಿದ್ದೇನೆ ಸರ್ ನಿಮ್ಮ ಕ್ಯಾಬ್ಗಾಗಿ ಕಾದು ಕಾದು ನಾನು ತುಂಬ ಸುಸ್ತಾಗಿದ್ದೇನೆ ಮತ್ತು ನನಗೀಗ ಇದರಿಂದ ತುಂಬ ತೊಂದರೆ ಆಗ್ತಾ ಉಂಟು ಸರ್ ನಾನು ಹೋಗುವ ಜಾಗ ಒಂದು ಗಂಟೆ ಇರೋದ್ರಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ಈಗ ಆಲ್ರೆಡಿ ಈಗಾಗಲೇ ಕಾಯ್ತಾ ಇದ್ದಾರೆ ನನಗೋಸ್ಕರ ಅದಲ್ಲದೇ ಮ್ಯೂಸಿಯಂ ಎಷ್ಟೊತ್ತಿಗೆ ಬಂದ್ ಆಗ್ತದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಈಗಾಗಲೇ ತುಂಬ ತಡವಾಗಿದೆ ಸರ್ ನೀವು ಯಾಕೆ ಬರ್ತಾ ಇನ್ನೂ ಬರಲಿಲ್ಲ ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್ ಯಾಕಂತಾದರೂ ಹೇಳಬಹುದಾ ಇಷ್ಟು ತಡ ಯಾಕೆ ಇಷ್ಟು ಟೈಮ್ ಯಾಕೆ ತಕೊಳ್ತಾ ಇದ್ದೀರಿ ನೀವು ಇಲ್ಲಿ ರೀ ರೀಚ್ ಆಗಲಿಕ್ಕೆ ನಾನು ಈಗಾಗಲೇ ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದೇನೆ ನೀವು ನನ್ನ ಸ್ವಲ್ಪ ಸಿಚುಯೇಶನನ್ನು ಅರ್ಥ ಮಾಡಿಕೊಳ್ಳಿ ಸರ್ ನಲ್ವತ್ತೈದು ನಿಮಿಷ ಕಾಯುವುದಂದ್ರೆ ಸುಮ್ಮನೆಯೇ ಸುಮ್ಮನೆ ವಿಷಯ ಅಲ್ಲ ಸರ್ ತುಂಬ ಹೊತ್ತು ಇಲ್ಲಿ ಕಳೆದಿದ್ದೇನೆ ಕಾದು ಕಾದು ಸುಸ್ತಾದ್ರಿಂದ ನಿಮಗೆ ನಾನೀಗ ನಿಮ್ಮ ಮೇಲೆ ಅಸಮಾಧಾನಗೊಂಡು ನಾನೀಗ ನಿಮಗೆ ಕರೆ ಮಾಡ್ತಾ ಇದ್ದೇನೆ ದಯವಿಟ್ಟು ಸ್ವಲ್ಪ ಬೇಗ ಬಂದಿದ್ದರೆ ಒಳ್ಳೆಯದಿರ್ತಿತ್ತು ಯಾ ನಾನು ಕೇಳಬಹುದಾ ಸರ್ ಯಾಕೆ ನೀವು ಇಷ್ಟು ತಡ ಮಾಡ್ತಾ ಇದ್ದೀರಾ ಯಾಕೆ ಇನ್ನೂ ನೀವು ನನ್ನ ಪ್ಲೇಸಿಗೆ ರೀಚ್ ಆಗಲಿಲ್ಲ ಬೇರೆ ನನ್ನ ನಂತರ ಮಾಡಿದ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದ ಕ್ಯಾಬೆಲ್ಲ ಈಗಾಗಲೇ ಬಂದು ಅವರು ಆಲ್ರೆಡಿ ಸಾಧಾರಣ ತುಂಬ ದೂರ ಹೋಗಿ ಆಯಿತು ನನಗೆ ಅವರು ರೀಚ್ ಆಗಲಿಕ್ಕೆ ಆಗದ್ದರಿಂದ ನಾನು ಈ ಕ್ಯಾಬ್ ಬುಕ್ ಮಾಡಿದ್ದೇನೆ ಈಗ ಆದರೆ ಈಗ ನಿಮ್ಮ ಕ್ಯಾಬ್ ಬರದಿರುವುದು ನೋಡಿ ನನಗೆ ಸ್ವಲ್ಪ ಬೇಸರ ಆಗಿದೆ ಅದಲ್ಲದೆ ತಲೆಬಿಸಿ ಆಗಿದೆ ಯಾಕೆ ಈ ಕ್ಯಾಬ್ ಇನ್ನೂ ಬರ್ತಾ ಇಲ್ಲ ಅಂತ ಇಲ್ಲಿಯವರೆಗೆ ನನಗೆ ಹೀಗಾಗಿರಲಿಲ್ಲ ನಾನು ಯಾವಾಗಲೂ ಹತ್ತು ಹತ್ತು ನಿಮಿಷದೊಳಗೆ ಕ್ಯಾಬ್ ಬರ್ತಾ ಇತ್ತು ಆದರಿವತ್ತು ಆ್ಯಪಲ್ಲಿ ಸಹ ತೋರಿಸ್ತಾ ಇಲ್ಲ ನೀವು ಸಹ ಇಲ್ಲಿ ಸುಳಿವಿಲ್ಲ ನಿಮ್ಮದು ನನಗೇನು ಮಾಡಬೇಕಂತ ಗೊತ್ತಾಗೋದಿಲ್ಲ ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ